ನಾವು ಅಂದ್ಕೊಂಡಿದ್ದು ಎರಡು ಸಾವಿರ ಎರಡಲ್ಲಿ ಅಂದರೆ ಹೇಗೆಂದ್ರೆ ಯಾವುದಾದ್ರೂ ನಾವು ಅರ್ಜೆಂಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದಾಗ ಎಲ್ಲಾದರೂ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿದರೆ ಒಂದು ಸೊನ್ನೆ ಎಂಟಕ್ಕೆ ಫೋನ್ ಮಾಡಿದರೆ ಬೇಗ ಬರ್ತೀನಂತ ಹೇಳ್ತಾರೆ ಬೇಗ ಬರಲ್ಲ ಬೇಗ ಬಂದರೆ ಬಹಳ ಅನುಕೂಲ ಆಗುತ್ತೆ ಹಾಗಾಗಿ ಎಲ್ಲಾದರೂ ಮತ್ತೆ ಬೆಂಕಿ ಎಲ್ಲಾದರೂ ಬಿದ್ದಾಗ ಅಗ್ನಿಶಾಮಕದಳದವ್ರು ಅಲ್ಲಿದ್ದೀವಿ ಇಲ್ಲಿದ್ದೀವಿ ಅಂತ ಹೇಳ್ತಾರೆ ಬೇಗ ಬರಲ್ಲ ಏನಿಲ್ಲ ಬೆಂಕಿ ಎಲ್ಲ ಆರಿದ ಮೇಲೆ ಬರ್ತಾರೆ ಬರದವರು ಎಲ್ಲ ಹೊತ್ತಿ ಉರಿದ ಮೇಲೆ ಆಮೇಲೆ ಬರ್ತಾರೆ ಇನ್ನೂ ಒಂದು ಏನೆಂದ್ರೆ ಮಗ ಎಲ್ಲಾದರೂ ತಂದೆಗೆ ಹೊಡೆದಾಗ ಏಲ್ಲಾದರೂ ಇದಾದಾಗ ಏನಾದರೂ ಕಂಪ್ಲೇಂಟ್ ಎಲ್ಲಾದರೂ ಕೊಟ್ಟೆ ಅಂದರೆ ಹೋಗಿ ಪೋಲೀಸ್ನವ್ರು ಬೇಗ ಏನು ಅವರು ಬರಲ್ಲ ಯಾರೊ ಪಿ ಸಿನ ಯಾರನ್ನೋ ಕಳಿಸ್ತಾರೆ ನೋಡ್ಕೊಂಡು ಬರೋಕೆ ಹಿಂಗಿದು ಮಾಡ್ತಾರೆ ಹಾಗಾಗಿ ಬಹಳ ತೊಂದರೆ ಆಗುತ್ತೆ ಅವರಿಗೆ ಇನ್ನೊಂದು ಏನೆಂದರೆ ಕಂಪ್ಲೇಂಟ್ ಮಾಡಿದರೆ ಬೇಗ ಬರಬೇಕು ಬೇಗ ಬಂದರೆ ಬಹಳ ಅನುಕೂಲ ಆಗುತ್ತೆ ಅವರಿಗೆ ಅವರಿಗೆ ಊಟಕ್ಕೆ ಅದಕ್ಕೆಲ್ಲ ವ್ಯವಸ್ಥೆ ಸರಿ ಇರಲ್ಲ ಹಾಗಾಗಿ ಅವರು ಬಹಳ ಕಷ್ಟ ಅನುಭವಿಸಿರ್ತಾರೆ